ನಮ್ಮ ದುರ್ಗದಲ್ಲಿ ಗಿಡ ಮರ ರಕ್ಷಣೆಗಳಿಗೆ ಏನು ಪ್ರಾಬ್ಲಮ್ ಇಲ್ಲ ತುಂಬ ಚೆನ್ನಾಗಿ ಗಿಡ ಮರ ರಕ್ಷಣೆಗಳನ್ನು ಮಾಡ್ತಾ ಇದ್ದಾರೆ ಅದರಲ್ಲಿ ಅರಣ್ಯ ಅಧಿಕಾರಿಗಳು ತುಂಬನೇ ಒಂದು ಆ್ಯಕ್ಟೀವ್ ಪಾರ್ಟಿಸಿಪೇಶನ್ಲ್ಲಿ ಕೆಲಸಗಳು ಮಾಡ್ತಾ ಇದ್ದಾರೆ ಈಗ ರಿಸರ್ವ್ ಫಾರೆಸ್ಟ್ ಆಗಿರೋದರಿಂದ ಇನ್ನು ಸ್ವಲ್ಪ ಫೆನ್ಸಿಂಗ್ ಆಗಲಿ ಅದಕ್ಕೆ ಸಪೋರ್ಟ್ ಆಗಲಿ ಅದನ್ನು ಕಾಪಾಡಬೇಕು ಅಂಥೇಳಿ ತುಂಬ ಒಂದೊಂದು ಯೋಜನೆಗಳನ್ನ ಮಾಡ್ಕೊಂಡಿದ್ದಾರೆ ಮತ್ತೆ ಯಾವುದೇ ಆಗಲಿ ಯಾರೇ ಆಗಲಿ ವಾ ಕಾಡೊಳಗೆ ಹೆಂಗಾದ್ರೆ ಹಂಗೆ ಬರೋಂಗೆ ಇಲ್ಲ ಮೊದಲು ಅದಕ್ಕೆ ಟೈಮಿಂಗ್ಸ್ ಗೀಮಿಂಗ್ಸ್ ಇಲ್ಲ ಅಥವಾ ಹೆಂಗೆ ಬೇಕೊ ಹಂಗೆ ಬರೋದು ಮಾಡೋದೆಲ್ಲ ಮಾಡ್ತಿದ್ರು ಬಟ್ ಈ ಥರ ಅವೆಲ್ಲ ಮಾಡೋಂಗಿಲ್ಲ ಈಗ ಯಾವಾಗ ಅರಣ್ಯ ಅಧಿಕಾರಿಗಳು ಒಂದೊಳ್ಳೆ ಸಪೋರ್ಟ್ ಕೊಟ್ಟು ಗವರ್ಮೆಂಟಿಂದ ಆಗಿದೆಯೋ ಈಗ ರಿಸರ್ವ್ ಫಾರೆಸ್ಟ್ ಮಾಡಿದ್ದಾರೆ ಒಳಗಡೆ ಏನಿದ್ರೂ ಮರ ಕಡಿಯೋದು ಆಗಲಿ ಸ್ಮಗ್ಲಿಂಗ್ ಮಾಡೋದಾಗಲಿ ಅದು ಇದು ಏನು ಮಾಡೋಂಗಿಲ್ಲ ಮಾಡೋದಿಲ್ಲವೂ ಕೂಡ ಈಗ ಆ ಥರ ಇದೆ ತುಂಬ ಇಲ್ಲಿ ನಮ್ಮ ಅರಣ್ಯದಲ್ಲಿ ತುಂಬ ಅಂದರೆ ತುಂಬ ಇದು ಮೆಡಿಸಿನಲ್ ಪ್ಲಾಂಟ್ಸ್ ಅಂತಾರೆ ಗೊತ್ತೇ ಔಷಧಿ ಯುಕ್ತ ಸಸ್ಯಗಳು ತುಂಬ ಸಿಗುತ್ತೆ ಅದನ್ನು ಉಪಯೋಗಿಸ್ಕೋಬೋದು ಬಟ್ ಎಷ್ಟೋ ಜನಕ್ಕೆ ತಿಳಿದಿಲ್ಲ ಗೊತ್ತಿರೋರಲ್ಲಿ ಒಂದಿಷ್ಟು ಉಪಯೋಗಿಸ್ಕೊಳ್ತಾರೆ ಇನ್ನು ಕೆಲವೊಂದು ಗೊತ್ತಿಲ್ಲ ಗೊತ್ತಿಲ್ಲದೇ ಇರೋದನ್ನು ಏನು ಮಾಡೋಕ್ಕೆ ಆಗೋದಿಲ್ಲ ಅದಕ್ಕೆ ರಿಸರ್ಚ್ಗೆ ಅಂಥೇಳ್ಬಿಟ್ಟು ತುಂಬ ಜನ ಬಂದು ಹೋಗಿರೋದು ಉಂಟು ಪುರಾವೆಗಳುಂಟು ನಮ್ಮ ಅರಣ್ಯಾಧಿಕಾರಿಗಳು ಒಳ್ಳೆ ಸಪೋರ್ಟ್ ಇದೆ ಫಾರೆಸ್ಟ್ ತುಂಬ ಚೆನ್ನಾಗಿ ಕಾಪಾಡ್ತಿದ್ದಾರೆ ನಮ್ಮ ಚಿತ್ರದುರ್ಗದಲ್ಲಿ ಇನ್ನು ಪರ್ವತ ಅಂಥೇಳಿದ್ರೆ ನಮ್ಮ ಬೆಟ್ಟ ಗುಡ್ಡ ಸುತ್ತ ಮುತ್ತ ಬೆಟ್ಟ ಗುಡ್ಡವೇ ಇರೋದು ಆ ಬೆಟ್ಟ ಗುಡ್ಡಗಳನ್ನ ವೇಸ್ಟ್ ಮಾಡಬಾರ್ದು ಅಂಥೇಳ್ಬಿಟ್ಟು ಏನು ಮಾಡಿದ್ದಾರೆ ಎಲ್ಲ ಇನ್ಸ್ಟಾಲ್ ಮಾಡಿದ್ದಾರೆ ಆ ಒಳ್ಳೇ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅದ್ರಿಂದಲೂ ಒಳ್ಳೆ ಲಾಭ ಕಾಣ್ತಾ ಇದ್ದಾರೆ ಚೆನ್ನಾಗಿದೆ ಅದಾದಮೇಲೆ ಇನ್ನು ನಮ್ಮ ಪ್ರವಾಸೋದ್ಯಮದ ಬಗ್ಗೆ ಹೇಳಬೇಕು ಅಂದರೆ ಟೂರಿಸಮ್ ಡಿಪಾರ್ಟ್ಮೆಂಟ್ ಸಮೇತ ಒಳ್ಳೆ ಆ್ಯಕ್ಟೀವ್ ಪಾರ್ಟಿಸಿಪೇಶನ್ ತೊಗೊಂಡು ಒಳ್ಳೊಳ್ಳೆ ಚೆನ್ನಾಗಿ ರಿನೊವೇಟ್ ಮಾಡಿದ್ದಾರೀಗ ಕೆಲವೊಂದು ಸ್ಥಳಗಳನೆಲ್ಲ ಬಿದ್ದೋಗ್ತಿದ್ದಿದ್ದು ಆಂಟಿಕ್ ಪೀಸ್ಗಳನೆಲ್ಲ ರಿನೊವೇಟ್ ಮಾಡಿ ಅದನ್ನು ಕಾಪಾಡಬೇಕು ಅಂಥೇಳೀಬಿಡಿ ಆಮೇಲೆ ಅದಕ್ಕೋಸ್ಕರ ತುಂಬ ಕೆಲಸಗಳನ್ನ ಕೆಲಸ ಕಾರ್ಯಗಳನ್ನ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಚೆನ್ನಾಗಿ ಮಾಡಿದ್ದಾರೆ ಕೂಡ ಅದು ಇನ್ನು ಚೆನ್ನಾಗಿ ಮಾಡಲಿ ನೆಕ್ಸ್ಟ್ ಇನ್ನು ಮುಂಬರುವ ದಿನಗಳಲ್ಲಿ ಎಲ್ಲರಿಗೂ ಅದನ್ನು ನೋಡುವಂಥ ಅವಕಾಶ ಕಲ್ಪಿಸಿಕೊಡ್ಲಿ ಅಂತ ನಾನು ಕೇಳ್ಕೋಳ್ತಾ ಇದ್ದೀನಿ ಇನ್ನು ನಮ್ಮ ದುರ್ಗದ ಮೇಲೆ ತುಂಬ ಪರಿಣಾಮಗಳು ಬೀರಿರೋದು ಅಂದರೆ ಹೌದು ತುಂಬ ಪರಿಣಾಮಗಳು ಬೀರಿದೆ ನದಿಗಳಂದ್ರೆ ನಮ್ಮದು ದುರ್ಗಕ್ಕೆ ಯಾವ್ದೂ ನದಿ ಇಲ್ಲ ಹಿರಿಯೂರತ್ರ ಒಂದು ಡ್ಯಾಮ್ ಇದೆ ಅದು ವೇದವತಿ ನೀರು ಬಂದೆಲ್ಲ ಶೇಖರಣೆ ಆಗುತ್ತೆ ಮಾರಿಕಣಿವೆ ಡ್ಯಾಮ್ ಅಂತ ಅದು ಅಷ್ಟೆ ಚೆನ್ನಾಗಿ ಕ್ಲೀನಾಗಿ ರಿನೊವೇಟ್ ಮಾಡ್ಕೊಂಡು ಚೆನ್ನಾಗಿ ಮಾಡ್ಕೊಂಡು ಮೈಂಟೇನ್ ಮಾಡ್ಕೊಂಡಿದ್ದಾರೆ ಅದನ್ನು ಬಂದಿದ್ದು ಅದು ಕಟ್ಟಿದ್ದು ಸಮೇತ ಮೈಸೂರು ರಾಜರು ಅವರ ಅವರ ಒಂದು ಅಮೃತ ಹಸ್ತದಿಂದ ಅವರು ಮನಸ್ಸು ಮಾಡಿದ್ರಿಂದ ನಮ್ಮ ದುರ್ಗಕ್ಕೆ ದುರ್ಗ ಸುತ್ತ ಮುತ್ತಲಿಗೆ ಒಂದು ಕುಡಿಯುವ ನೀರಿನ ವ್ಯವಸ್ಥೆ ಇದೆ ಅದಕ್ಕೆ ನಾವು ಯಾವಾಗ್ಲೂ ಚಿರಋಣಿಗಳು